ನನ್ನ ದೊಡ್ಡ ಸಾಧನೆ ಎಂದರೆ ನಾನು ಬಿ ಏಡ್ ಮಾಡಿಕೊಂಡು ಟೀಚರ್ ಆಗಿದ್ದು ನನ್ನ ದ ಜೀವನದಲ್ಲಿ ನಾನು ಮಾಡಿದ ಒಂದು ದೊಡ್ಡ ಸಾಧನೆ ಯಾಕಂದರೆ ನನಗೆ ಟೀಚರ್ ಆಗಿ ಬಿ ಏಡ್ ಆಗಿ ಟೀಚರ್ ಆಗಲು ನನ್ನ ಮನೆಯಲ್ಲಿ ನನಗೆ ಯಾರೂ ಹೊ ಕೆಲಸಕ್ಕೆ ಹೋಗುವುದು ಬೇಡ ಬೇಡ ಅಂತ ಹೇಳಿಕೊಂಡು ತುಂಬಾ ಕಿರಿಕಿರಿ ಮಾಡುತ್ತಿದ್ದರು ಆದರೂ ನಾನು ಅವುಗಳನ್ನೆಲ್ಲ ನಾನು ಥ ಅವರ ಮಾತುಗಳನ್ನೆಲ್ಲ ನನ್ನ ತಲೆಗೆ ಹಾಕಿಕೊಳ್ಳದೆ ತಲೆ ಕೆಡಿಸಿಕೊಳ್ಳದೆ ನಾನು ಮಕ್ಕಳಿಗೆ ಹೋಗಿ ಶಾಲೆಯಲ್ಲಿ ಪಾಠವನ್ನು ಮಾಡಿಕೊಂಡು ಅವರ ಜೊತೆಯೇ ನಾನು ಮನೆಗೆ ಬರುವಾಗ ಸಂತೋಷದಿಂದ ಹಿಂತಿರುಗುತ್ತಿದ್ದೆ ಇಂಥವು ಇದನ್ನು ನಾನು ಮಾಡಿದ್ದೇನೆಂಬ ಹೆಮ್ಮೆ ನನಗೆ ಇಂದಿಗೂ ಇದೆ ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಸಂಗತಿ ಮತ್ತು ನನ್ನ ಜೀವನದ ಒಂದು ದೊಡ್ಡ ಸಾಧನೆ ಎಂದು ಹೇಳಲು ನಾನು ಬಯಸುತ್ತೇನೆ ಇದರಿಂದ ನನಗೆ ತುಂಬಾ ತೃಪ್ತಿಯಿದೆ ಮತ್ತು ನನಗೆ ಹೆಮ್ಮೆಯೂ ಇದೆ ನಾನು ಒಂದು ಒಳ್ಳೆಯ ಟೀಚರ್ ಎಂದು ಮ ಮಕ್ಕಳಿಂದಲೂ ಅನಿಸಿಕೊಂಡಿದ್ದೇನೆ ನನ್ನ ಮನೆಯಲ್ಲಿ ಯಾರು ಬೇಡ ಅಂತ ಹೇಳಿದರೂ ನಾನು ಕೆಲಸಕ್ಕೆ ಹೋಗಿ ಮ ಮನೆಯ ಕೆಲಸವನ್ನೂ ನಿಭಾಯಿಸಿಕೊಂಡು ಅಷ್ಟೇ ಅಲ್ಲದೆ ನನ್ನ ಟೀಚರ್ ಕೆಲಸಕ್ಕೆ ಹೋಗಿ ಮಕ್ಕಳೊಂದಿಗೆಯೂ ಸ್ನೇಹದಿಂದ ನನ್ನ ಮಕ್ಕಳಂತೆಯೆ ನೋಡಿಕೊಂಡು ಮಕ್ಕಳು ನನ್ನನ್ನು ಪ್ರೀತಿಯಿಂದ ಪ್ರೀತಿಯಿಂದ ಮಾತನಾಡಿಸಿಕೊಂಡು ಅಮ್ಮನಂತೆಯೇ ನನ್ನನ್ನು ನೋಡುತ್ತಾರೆ ಇದಕ್ಕಾಗಿ ನನಗೆ ತುಂಬಾ ಹೆಮ್ಮೆಯಿದೆ ಅಂತ ಹೇಳಲು ನಾನು ಬಯಸುತ್ತೇನೆ